ನಾನು ನೋಡಿ ಬಾ ಪೂಜೆ ಮಾಡುವಾಗ ಹ್ಞೂ ನಿಂಗೆ ಅದಕ್ಕೆ ಕಾಲ್ ಹಚ್ಚಿದ್ನಿಲ್ಲೆ ಎಪ್ಪಾ ಮೊನ್ನೆ ದೀಪಾವಳಿ ಪೂಜೆ ಮಾಡಿದ್ದರಲ್ಲ ಪೂಜೆ ಮಾಡುವಾಗ ಭಾಳ ರೂಲ್ಸ್ ರೆಗ್ಯುಲೇಷನ್ ಇರ್ತಾವಲ್ಲಪ್ಪ ನಮ್ಮ ಅತ್ತೆಗೂ ಅಂದ್ರೆ ಹೆಂಗೆ ಹೆಂಗೆ ಮಾಡ್ಬೇಕು ಏನೇನು ಪದ್ಧತಿ ಏನೇನು ಇರ್ತೈ ತಿ ಅದೆಲ್ಲ ಇರ್ತಾವೆ ಅದಕ್ಕೆ ನಿನ್ಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೀವು ಹಂಗೆ ಮಾಡ್ತೀರಲ್ಲ ಪೂಜೆನ ಇಲ್ಲೇ ಇವು ದೀಪಾವಳಿ ಬಂತು ಅಂದ್ರೆ ಸಾಕು ಮೂರು ದಿನ ಬರೋಬ್ಬರಿ ಐದು ದಿನ ನೋಡೋರು ಮೂರು ದಿನ ಅಲ್ಲ ಐದು ದಿನ ಅಂತೂ ಕಾರ್ಯಕ್ರಮನೇ ಇರ್ತಾವ ಬರೀ ಮನೆಯೊಳಗೆ ಆ ಪೂಜೆ ಈ ಪೂಜೆ ಮೊದ್ಲಂತೂ ಅರ್ಧಕ್ಕೆ ದೀಪಾವಳಿ ಬರೋದು ಒಂದು ವಾರ ಮೊದ್ಲೇ ಪ್ರಿಪರೇಷನ್ ಮನೆಯೆಲ್ಲ ಕ್ಲೀನ್ ಆಕ್ಕೈತಿ ಎರಡ್ನೇ ಸಹ ದಿನ ಬರೀ ಮ್ ಅಡ್ಗೆ ನಾಷ್ಟ ಬಂದವರಿಗೆಲ್ಲ ಫಲಾಹಾರ ಗಿಳಾರ ಹಾಕಿ ಕೊಡಬೇಕಲ್ಲ ಅದನ್ನ ಮಾಡೋದೆ ಆಗ್ತೈತಿ ಏನು ಮಾಡು ನೀವೇನು ಮಾಡ್ತಿರ್ಲೆ ಹ್ಞೂ ನಾವು ಕರ್ಜಿಕಾಯಿ ಮಾಡ್ತೀವಿ ಆಮೇಲೆ ಚಕ್ಕುಲಿ ಮಾಡ್ತೀವಿ ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಬರ್ತಾವಲ್ಲ ಕುರು ಕುರು ಬಿಸ್ಲಿಗೆ ಹಾಕಿ ಬಂದು ಅವ್ನ ಒಣ್ಗಿನಿ ಅವ್ನ ಮಾಡ್ತೀವಿ ಅದು ಆದ್ಮೇಲೆ ಮತ್ತು ಸಣ್ಣನೆವು ಕ ಶಂಕರ ಪೊಳಿ ಮಾಡ್ತೀವಿ ಒಟ್ಟು ಮನೆಗೆ ಬಂದೋರಿಗೆ ಎಲ್ಲರಿಗೂ ಒಂದು ಸ್ವಲ್ಪ ಹಂಗೆ ಕೊಡಂಗಿಲ್ಲ ಏನಾರ ನಾಷ್ಟ ಫಲಾಹಾರ ತಿನಿಸಿ ಕಳ್ಸೋದು ನಮ್ದು ಪೂಜೆ ಮಾಡುವಾಗಂತೂ ಕೇಳಬೇಡ ನೀನು ಸಾಕಷ್ಟು ಕೆಲಸ ಇರ್ತೈತಿ ಪೂಜೆ ಮಾಡ್ಬೇಕಂದ್ರೆ ಬೆಳಗ್ಗೆ ಎದ್ದ ಕೂಳೆ ನಂದು ನಮ್ಮ ಎಲ್ಲರ್ಗಿಂತ ಹೆಚ್ಚು ಅಂದ್ರೆ ನಮ್ಮ ಮನ್ಯಾಗಾ ಮನೆ ದೇವ್ರು ದೇವ್ರು ಇರೋದು ಒಂದು ಸ್ವಲ್ಪ ಸ್ಟ್ರಾಂಗ್ ಪದ್ಧತಿ ಎಲ್ಲ ಭಾಳ ಮಾಡ್ಬೇಕು ನಾವು ಅದಕ್ಕೆ ಏನು ಮಾಡ್ತೀನಿ ಗೊತ್ತೇನು ಬೆಳಗ್ಗೆ ಫಸ್ಟ್ ಎದ್ದೆ ಅಂದ್ರೆ ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡು ಬಿಟ್ಟಿರ್ತೀನಿ ನಾನು ಏಳೋಕ್ಕಿನ್ನು ನಾಳೆ ಐತೆ ಅಂದ್ರೆ ಇವತ್ತು ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದು ಮಾಡ್ಕೊಂಡು ಬಿಟ್ಟಿರ್ತೀನಿ ಅಲರಾಮ್ ಇಟ್ಟಿರ್ತೀನಿ ಇನ್ನೂ ಕರೆಕ್ಟ್ ನಾಲ್ಕು ಗಂಟೆ ಹೊಡಿತೇತಿ ಯಾಕಂದ್ರೆ ಉಳ್ಕೆದ್ ದಿವ್ಸ ಎಲ್ಲ ಲೇಟಾಗಿ ಎದ್ದಿರ್ತೀವಿ ಏನು ಆರಾಮ್ ಇರ್ತೀವಿ ಹಬ್ಬದ ದಿನ ಅಂತೂ ಲಗು ಎದ್ದು ಮಾಡ್ಬೇಕು ಅನ್ನೋದು ನಂದು ಭಾಳ ಯಾಕಂದ್ರೆ ಸುಮ್ನೆ ಲೇಟಾಗಿ ನನ್ನಿಂದ ಎಲ್ಲರ್ಗೆ ಲೇಟ್ ಆಗೋದು ಬೇಡ ಅಂಥೇಳಿ ಅದಕ್ಕೆ ಲಗು ಲಗು ಎದ್ದು ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಪಟ ಪಟ ಪಟ ಅಡುಗೆದು ಫಸ್ಟಿಗೆ ಎದ್ದ ತಕ್ಷಣ ಸ್ನಾನ ಗೀನ ಮುಗಿಸ್ಕೊ ಬಂದು ಮನೆದು ಕಸ ಕಲ್ಲು ದೇವ್ರ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಬೇಕಂದ್ರೆ ಹೂವು ಗೀವು ಎಲ್ಲ ತೊಗೊಂಡ್ಬಂದು ಇಟ್ಕೊಂಡು ದೇವ್ರನ್ನೆಲ್ಲ ಒಂದು ಸ್ವಲ್ಪ ಪೂಜೆ ಎಣ್ಣೆ ಅದನ್ನೆಲ್ಲ ಹಾಕಿ ಬೆಳಗ್ಗೆ ಸ್ವಚ್ಛ ಮಾಡಿ ಆ ಪೂಜೆ ಮಾಡ್ತೀನಿ ಅದನ್ನು ಚೆಂದ್ಗೆ ಸಜ್ಜಾಯಿ ಸಿಹಿ ರೆಡಿ ಮಾಡಿ ಹೂವು ಗಂಧ ಈ ಬತ್ತಿ ಕುಂಕುಮ ಗಂಡು ದೇವರಿಗೆ ಹಚ್ತೀವಿ ಆಮೇಲೆ ಕುಂಕುಮ ಮಾತ್ರ ಹೆಣ್ಣು ದೇವ್ರಿಗೆ ಅಷ್ಟ ಹಚ್ತೀವಿ ಆಮೇಲೆ ಊದಿನ ಕಡ್ಡಿ ಆಮೇಲೆ ಎಡೆ ಅಂತೂ ಎಡೆಗೂ ಮತ್ತು ಏನು ಮಾಡ್ಕೊಡತ್ತೀನಿ ಸ್ವಲ್ಪ ಆಗಿನ ಮಟ್ಟಿಗೆ ಪೂಜೆಗಂತ ಹೇಳಿ ಜಸ್ಟ್ ಒಂದು ಏಟ್ ಸಕ್ರೆ ಪುಟಾಣಿ ಸಕ್ರೆ ಎಡೆ ಹಿಡಿತಿನಾ ಅದೆಲ್ಲ ಆದ್ಮೇಲೆ ಕೆಲಸ ಎಲ್ಲ ಮುಗಿದ ಮೇಲೆ ದೇವ್ರದ್ದೆಲ್ಲ ಪೂಜೆ ಫಸ್ಟಿಗೆ ಎಡೆ ಗೀಡಿ ತೋರಿಸಿ ಪೂಜೆ ಗೀಜ ಮಂತ್ರ ಹೇಳ್ತೇನೆ ಒಂದಿಷ್ಟು ಏನು ಅವು ಇವು ಭಾಳ ಮಂತ್ರ ಕಲ್ತಿಲ್ಲ ಬಿಡಲೆಪ್ಪ ಸ್ವಲ್ಪ ಕಲಿತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಅಂತ ಹೇಳ್ತೇನೆ ಆಮೇಲೆ ಒಂದು ದೇವಿ ಸ್ತೋತ್ರ ಹೇಳ್ತೇನೆ ಆಮೇಲೆ ಒಂದು ಈಕಿದು ಲಕ್ಷ್ಮೀದು ಒಂದು ಹಾಡು ಹೇಳ್ತೀನಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಒಂದು ಹಾಡು ಹಾಡಿ ಆಮೇಲೆ ಒಂದು ಲಾಸ್ಟಿಗೆ ಐದು ಹಾಡು ಹಾಡಿ ಒಂದು ಮಂಗಳಾರ್ತಿ ಮಾಡ್ಬಿಡ್ತೀನಿ ಪಾರ್ವತಿ ಶಿವ ಹರ ಹರ ಮಹಾದೇವ ಅಂದು ಬಿಡ್ತೆ ಲಾಸ್ಟಿಗೆ ದೇವ್ರ ಪೂಜೆ ಎಲ್ಲ ಮಾಡಿ ಗಂಟಿ ಬಾರಿಸಿ ಆಮೇಲೆ ಸಕ್ರೆ ಪುಟಾಣಿ ಎಡೆ ಇಟ್ಟು ಅಡುಗೆ ಮಾಡೋಕೆ ಹೋಗ್ತೀನಿ ಅಡುಗೆ ಅಂದ್ರೆ ನಿಮಗೆ ಗೊತ್ತಲ್ಲ ದೇವ್ರ ಪೂಜೆ ಇದ್ದಾಗ ವಿಷೇಷವಾಗಿ ನಾವು ಏನೇನು ಮಾಡ್ತೀವಿ ಅಂತಂದ್ರೆ ಅಡ್ಗೆಗೆ ಬದ್ನೆಕಾಯಿ ಪಲ್ಯ ಹೀರೇಕಾಯಿ ಪಲ್ಯ ಕಾಳು ಪಲ್ಯ ಚಪಾತಿ ಆಮೇಲೆ ಸ್ವೀಟ್ ಹೋಳ್ಗೆ ಮಾಡ್ತೀವಿ ಆಮೇಲೆ ಸಂಡಿಗೆ ಆಮೇಲೆ ಬಜ್ಜಿ ಅಂತೂ ಬೇಕೇ ಬೇಕು ಪೂಜೆ ಮಾಡೋಕೆ ಅಷ್ಟು ಮಾಡಿ ಎಡೆ ಹಿಡ್ದು ಗಂಟೆಯೆಲ್ಲ ಬಾರಿಸಿ ನಮ್ಮ ಮನೆಯೋರು ಮಧ್ಯಾಹ್ನ ಊಟಕ್ಕೆ ಬರೋದ್ರಾಗ ನಮ್ದು ಲಕ್ಷ್ಮೀ ಪೂಜೆ ಆಗಿರ್ಬೇಕು ಎರಡುವರೆ ಅಂದ್ರೆ ಲಕ್ಷ್ಮೀ ಪೂಜೆ ಮುಗಿಸಿ ಹೊಳ್ಳಿ ಅವ್ರ ಪಾಪ ಬರ್ತಾರಲ್ಲ ಮತ್ತು ಈಗ ಅಡ್ಗೆ ಎಡೆ ಮಾಡ್ಲಾರದೇ ನಾನು ಸುಮ್ನೆ ಊಟಕ್ಕೆ ಕೊಟ್ರೆ ನಂಗೆ ಸರಿ ಅನ್ಸೋಂಗಿಲ್ಲ ಅದಕ್ಕೆ ನಾವೂ ಪೂಜೆ ಮಾಡುವಾಗ್ಲೂ ಭಾಳ ಪದ್ಧತಿಯಿಲ್ಲಪ್ಪ ನಮ್ಮ ಮನೆಯಾಗ ಅವೆಲ್ಲವೂ ಅನುಸರಿಸ್ಬೇಕು ನಾವು ಹೆಂಗೆ ಗೊತ್ತಾ ಒಂದ್ನೇ ಸಲ ಅದು ಎರಡ್ನೇ ಸಲ ಇದು ಅನ್ನೋಂಗಿಲ್ಲ ಮೊದಲು ದೇವ್ರದ್ದೆಲ್ಲ ಎಡೆ ಹಿಡಿಯೋದು ಎಲ್ಲ ಮಾಡಿ ಲಾಸ್ಟಿಗೆ ಒಂದು ಇಬ್ರು ಮಂದಿ ಮುತ್ತೈದೇರು ಕರ್ದಿರ್ತೀನಿ ಯಾಕಂದ್ರೆ ಭಾಳ ಮಂದಿ ಕರೆಯೋದು ಐದು ಮಂದಿ ಕರಿಬೇಕ ಆಕ್ಚುಲಿ ಐದು ಮಂದಿ ಕರೆಯೋಕೆ ಆಗಂಗಿಲ್ಲಲೆ ಯಪ್ಪ ನೀವು ಎಷ್ಟು ಕರಿತೀರ್ಲೆ ಒಂಬತ್ತು ಮಂದಿ ಕರಿತೀರ ಇಲ್ಲಿಲ್ಲೆ ಅವ್ವ ನನಗೆ ಅಷ್ಟು ಆಗುವುದಿಲ್ಲ ನಿಮ್ಮ ಮನೆಯಾಗ ಏನು ಬಿಳ್ಯವ್ವ ನಿಮ್ದು ದೊಡ್ಡವ್ವ ಆಮೇಲೆ ನಿಮ್ಮ ಅತ್ತೆ ಅವ್ರು ಇವರೇ ಎಲ್ಲ ಅದರ ನಡಿತೈತಿ ನಮ್ಮ ಮನೆಯಾಗ ಎಲ್ಲೆಲ್ಲ ನಮ್ಮ ಅತ್ತೆಯೋರು ಅದಾರಪ್ಪ ಏಜ್ ಆಗೈತಿ ಆಗಂಗಿಲ್ಲ ಅವ್ರ್ಗೆ ನಾನಾ ಒಬ್ಬಾಕೆ ಮಾಡಬೇಕಪ್ಪ ನಮ್ಮ ಮನೆಯೋರು ಹೊರ್ಗಿಂದೆಲ್ಲ ಸಾಮಾನು ತಂದು ಕೊಟ್ಟಿರ್ತಾರೆ ಪೂಜೆದ್ದು ಬಾಳೆ ಕಂಬ ಅದು ಆಮೇಲೆ ಕಾಯಿ ತೆಂಗಿನಕಾಯಿ ದೇವಿ ಸ್ಥಾಪನೆ ಮಾಡೋಕೆ ಆಮೇಲೆ ಫಲ ಪಂಚ ಫಲಾಹಾರ ಅವ್ನ ಎಲ್ಲ ತೊಗೊಂಡ್ಬಂದಿರ್ತಾರೆ ಅದನ್ನ ನಾವು ಎಲ್ಲ ಹೊಂದ್ಸ್ಕೊಳ್ಳೋದು ನಮ್ಮ ಕೆಲಸ ನನ್ನ ಮಗಂದು ಸ್ವಲ್ಪ ಏನಾರು ಒಂದು ಇಟ್ಟು ಹೆಲ್ಪ್ ಮಾಡ್ತಾನೆ ಮತ್ತು ಅಷ್ಟು ಅವ್ರು ಮೂರು ಜನ ಎಲ್ಲ ಈಗ ನೋಡುವ ಒಬ್ಬದು ಹೇಳೋಕೆ ಬರುವುದಿಲ್ಲ ಐದು ಬೆರ್ಳು ಸೇರಿದ್ರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ ಹಂಗೆ ನಮ್ದು ಫ್ಯಾಮಿಲಿ ಒಳಗೆ ಅಷ್ಟೂರು ಒಟ್ಟು ಮೆಹನತ್ ಮಾಡ್ತೀವಿ ಪೂಜೆ ಮಾಡುವಾಗ ಮಾತ್ರ ನಮ್ಮ ಮನೆಯೋರು ನೋಡ್ತಿರ್ತಾರೆ ನನ್ಗೆ ಓಕೆನಾ ಅಂದ್ರೆ ಅವ್ರಿಗೆ ಏನು ಅವ್ರು ನನ್ನ ತಪ್ಪು ಆಗ್ಬಾರ್ದು ಅಂದ್ರೆ ನಾನು ಹಂಗೆ ಪೂಜೆ ಮಾಡುವ ಪದ್ಧತಿ ಬಾಳ ನಂದು ಆಮೇಲೆ ಎಲ್ಲರೂ ಪೂಜೆ ಮಾಡೋತ್ತಿಗೆ ಮಲ್ಕೊಳ್ಬಾರ್ದು ಎದ್ದು ಬರ್ಬೇಕು ಗಂಟೆ ಬಾರಿಸು ಮುಂದೆ ಲಕ್ಷ ಇಡ್ಬೇಕು ಕರ್ಪೂರ ಕಾಯಿ ಹಚ್ಚಿ ಕಾಯಿ ಮೇಲೆ ಕರ್ಪೂರ ಹಚ್ಚಿ ಬೆಳ್ಗ್ಬೇಕು ಐದು ಮಂತ್ರ ಅದು ಮ್ಯಾಗ ಲಾಸ್ಟಿಗೆ ಮಂಗಳಾರ್ತಿ ಹೇಳ್ಬೇಕು ಎಡೆ ತೋರಿಸ್ಬೇಕು ಕಾಯಿ ಹೊಡಿಬೇಕು ಹೂಲೆ ಹೂ ತೊಗೊಂಡು ಎಡೆ ತೋರ್ಸ್ಬೇಕು ಅದು ಆದ್ಮೇಲೆ ಎಲ್ಲರಿಗೆ ಪ್ರಸಾದ ಹಂಚ್ಬೇಕು ಪ್ರಸಾದ ಆದ್ಮೇಲೆ ನಾನು ಮ ಇದು ಇರ್ತಾ ಒಂದು ಹೊರ್ತು ತಿನ್ನೋಲ್ಲ ನಮ್ಮ ಕಡೆ ಉಪವಾಸ ಅಂತಾರೆ ಒಂದು ಹೊತ್ತು ತಿಂತೀವಿ ನಾವು ಇಲ್ಲ ಇಲ್ಲಮ್ಮ ಹುಬ್ಬಳ್ಳಿ ಧಾರವಾಡ ಭಾಷೆದಾಗ ಒಂದು ಹೊತ್ತು ಒಂದು ಹೊತ್ತು ಇದ್ದಾಗ ನಾನು ಒಮ್ಮೆಗೆ ಮಧ್ಯಾಹ್ನ ಬರೀ ಪೂಜೆ ಗೀಜ ಎಲ್ಲ ಮಾಡಿ ಒಂದು ಎರಡು ಬಾಳೆ ಹಣ್ಣು ತಿಂದು ಕೂತುಬಿಡ್ತೀನಿ ಅಷ್ಟೆ ಒಂದು ಗ್ಲಾಸ್ ಹಾಲು ಕುಡ್ದು ಒಮ್ಮೆಗೇ ಸಂಜೆಗೆ ಒಂದು ನಾಲ್ಕು ಐದು ಮಂದಿಗೆ ಮಿನಿಮಮ್ ಐದು ಮಂದಿಗಾದ್ರು ಹುಡಿ ತುಂಬಿ ಅವ್ರಿಗೆ ಮುತ್ತೈದೆ ಇರ್ತಾರಲ್ಲ ಐದು ಮಂದಿ ಹುಡಿ ತುಂಬಿ ಕಳಿಸಿ ಆಮೇಲೆ ನಾವು ಏನು ಮಾಡ್ತೀನಿ ಉಳ್ದೋರ್ಗೆ ಹುಡಿ ಬೆ ಮ ರಿಲೇಷನ್ ಯಾರಾರ ಬಂದ್ರೆ ತುಂಬ್ತೀನಿ ಅದು ಆದ್ಮೇಲೆ ಸಾಯಂಕಾಲ ನಾವು ಹುಡಿ ತುಂಬಿದ ಮೇಲೆ ಒಂಬತ್ತು ಒಂಬತ್ತು ವರೆ ಆಕ್ತೈತಿ ನೋಡು ಅವಾಗ ಸಂಜಿಕ ಊದಿನ ಕಡ್ಡಿ ಬೆಳ್ಗಿರ್ತೀವಿ ದೀಪ ಹಚ್ಚೊ ಟೈಮ್ನ್ಯಾಗ ಮತ್ತು ಸಂಜೆನೆ ರಾತ್ರಿ ಮಲ್ಕೊಳ್ಳೊ ಬಂದಾಗ ದೇವಿದು ನಮಸ್ಕಾರ ಮಾಡಿ ಎಡೆ ತೊಗೊಂಡು ಇನ್ನೂ ಸ್ವಲ್ಪ ಅದ್ರಾಗ ಇನ್ನೊಂದು ಇಷ್ಟು ಪಲ್ಯ ಗಿಲ್ಲೆ ರೈಸ್ ಗೀಸ್ ಎಲ್ಲ ಹಾಕೊಂಡು ಸ್ವಲ್ಪ ಪ್ರಸಾದ ನಮ್ಮ ಮನೆಯೋರ್ಗೆ ನನಗೆ ಕೊಟ್ಟು ತೊಗೊಂಡು ಅದು ಊಟ ಮಾಡ್ತೀವಿ ಎಡೆ ಆವಾಗ ಇಡೀ ದಿನ ಉಪವಾಸ ಇದ್ದು ಸಂಜೆನ್ಯಾಗ ಊಟ ಮಾಡಿ ಆವತ್ತಿಂದು ಮಕ್ಕೊಳ್ಳೋವಾಗ ದೇವಿ ಚರ್ಗಿ ಸ್ವಲ್ಪ ಅಲುಗಾಡಿಸಿ ಒಂದು ಹೂ ತೆಗೆದು ಕೆಳಗೆ ಇಟ್ವಿ ಅಂದ್ರೆ ಉತ್ರ ಪೂಜೆ ಮುಗಿತಂತ ಅರ್ಥ ಅಂದ್ರೆ ಏನು ಏನೋ ಒಂದು ಅಪಶಕುನ ಆದ್ರೂ ಏನೂ ಆಗೋಂಗಿಲ್ಲ ಅಂಥದ್ದು ಅಂದ್ರೆ ಪೂಜೆ ಮುಗೀತು ಸಂಪನ್ನ ಆಯ್ತು ಪೂಜೆದು ಕಾರ್ಯಕ್ರಮ ಅಂತ ಹಿಂಗೆ ಅದು ನಮ್ದ್ರೊಳಗೆ ಪದ್ಧತಿ ಅದು ಅಷ್ಟು ಮಾಡ್ತೀವಿ ನೋಡಲೇ ಅವ್ವ ಆದ್ರೂ ಏನೇ ಹೇಳಲಿ ಎಷ್ಟೋ ಒಂದು ಪೂಜೆ ಮಾಡ್ಬೇಕಂದ್ರೂ ಭಾಳ ಪದ್ಧತಿ ಎಲ್ಲ ಇರ್ತಾವಲ್ಲಿ ಪ್ರ ನಮ್ದು ಒಳಗೆ ಇನ್ನೂ ಬ್ರಾಮಿಣ್ಸ್ ಅವ್ರದ್ದು ಇವ್ರದ್ದು ಭಾಳ ಪದ್ಧತಿ ನಮ್ಗೆ ಅಂತೂ ಲಿಂಗಾಯ್ಲೆ ಅವ್ವ ನಾವು ಪಂಚಮಸಾಲಿಯೋರು ನಮ್ದ್ರೊಳಗೆ ಮನೆ ದೇವ್ರು ಹೀರಣ್ಣ ಆಗಿದ್ದು ಪದ್ಧತಿ ಭಾಳ ಮಾಡ್ತಾಳೆ ನಮ್ಮ ಅತ್ತೆ ಎಲ್ಲವೂ ನೋಡಿ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ದೇವ್ರ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆದ್ರೂ ಇಲ್ಲಿ ಇರ್ತೈತಿ ನೋಡಿ ನಮ್ಮ ಕತೆ ಏನು ಮಾಡ್ತಿ ಅದಕ್ಕೆ ನಾನು ಹೇಳೋದು ಅದ್ಕೆ ಒಂದು ಇಟ್ಟು ಏನೇ ಆಗಲಿ ಬಿಡಲಿ ನಾವು ಕಲಿತ್ರಲ್ಲ ಮುಂದೆ ನಮ್ಮ ಮಕ್ಳಿಗೆ ಕಲಿಸೋದು ಅದಕ್ಕೆ ನೀನು ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡು ಆಮೇಲೆ ಶುಕ್ರವಾರಕ್ಕೆ ಒಮ್ಮೆ ದೇವ್ರ್ದು ಏನಾರ ಒಂದು ಸ್ವೀಟ್ ಮಾಡಿ ಅಷ್ಟೆ ಎಡೆ ಹಿಡಿ ಉಳ್ಕೆದು ದಿನ ನಡಿತೈತಿ ಶುಕ್ರವಾರ ಮಂಗಳವಾರ ದೇವಿ ವಾರ ಇರ್ತವೆ ಒಂದು ಸ್ವಲ್ಪ ಆಮೇಲೆ ಶನಿವಾರ ಹನುಮಪ್ಪನ ಗುಡಿಗೆ ಹೋಗಿ ಒಟ್ಟು ಪೂಜೆನೆ ಇಂಪಾರ್ಟೆಂಟ್ ಅದ್ರ ಭಕ್ತಿಯೂ ಇರ್ಬೇಕು ಭಯವೂ ಇರ್ಬೇಕು ಎರಡು ಅಂತಾರಲ್ಲ ಹಂಗೆ ಒಂದು ಸ್ವಲ್ಪಾ ದೇವ್ರ್ದು ಮಾಡ್ಕೊಳ್ತಿದ್ರು ಮುಂದೆ ಮಕ್ಕಳಿಗೆಲ್ಲ ಸಮಾಧಾನ ಇರ್ತಾವೆ ಒಂದು ಸ್ವಲ್ಪ ನೆಮ್ಮದಿ ಆಗಿರ್ತೇತಿ ಅಂತ ಮನಸ್ಸು ಅದಕ್ಕೆ ಎಲ್ಲ ಈಗ ನೋಡುವ ಎಕ್ಸಾಂಪಲ್ ಟಿವಿ ನೋಡೋಕಾದ್ರು ಕುಂದಿರ್ತಿ ಎರಡು ಎರಡು ತಾಸು ಇರಲಿ ಒಂದು ಪಿಚ್ಚರ್ ನೋಡ್ತಿ ಮೂರು ತಾಸು ಗಟ್ಟಲೆ ಮೊಬೈಲ್ನಾಗ ಸರ್ಸಾಕತ್ವಿ ಅಂದ್ರೆ ಹಂಗ ಯೌಟ್ಯೂಬ್ ನೋಡಿದ್ವೆ ಫೇಸ್ಬುಕ್ ನೋಡಿ ಮಾಡ್ತೀವಿ ಅದು ಒಂದು ಬೇಡ ಬೇಡ್ವಾ ಒಂದುಸು ತಾಸು ಅಷ್ಟು ನಾವು ಪೂಜೆ ಮುಗಿಲು ಎದ್ದಾಗ ನಮ್ದು ಏನೇನು ಜೂ ಬೆಳಗಿನ ಕಾರ್ಯಕ್ರಮ ಅಂಥವ್ನೆಲ್ಲ ಮುಗಿಸಿ ನನ್ನ ಮನೆ ಪೂಜೆ ಗೀಜೆ ಮಾಡ್ಕೊಂಡ್ರೆ ನಮ್ದು ಮನಸು ನೆಮ್ಮದಿ ಆಗಿರ್ತೈತಿ ದೇವ ಒಂದು ಯಾರೋ ಒಬ್ರು ಮನೆಗೆ ಯಾರೂ ಬರಲಿಲ್ಲೇ ಯಾರು ಒಬ್ರು ಮನೆಯೊಳಗೆ ಬರಲಿ ಕಾಲು ಇಡಲಿ ಅವ್ರು ಕಾಲು ಇಟ್ರೆ ಮನಸು ನೆಮ್ಮದಿಯಾಗಿ ಇರ್ಬೇಕು ಓ ನೋಡಲಿ ಯಾರು ಬಂದು ಕೂಡಲಿ ನಮ್ಮ ಮನ್ಯಾಗ ಏನು ಅಂತಿರ್ತಾರೆ ಗೊತ್ತು ಏನು ಯಾರೂ ಬಂದರಿಲ್ಲ ಏ ಮನೆಗೆ ಬಾರಿ ಐತೆ ನೋಡ್ಲೆ ಮಸ್ತ್ ಐತೆ ನೋಡು ತಣ್ಣಗೆ ಏನಲೇ ಒಂಥರ ದೇವ್ರ ಗುಡಿಗೆ ಬಂದಂಗೆ ಆಗ್ತೈತೆ ನೋಡಲೇ ನಿಮ್ಮ ಮನ್ಯಾಗ ಬಂದ್ರೆ ಅಂತಾರೆ ಸಾಕು ಆ ಮಂದಿ ಅಷ್ಟು ಹೇಳಿದ್ರೂ ನಮ್ಗೆ ಖುಷಿ ಆಗ್ತೈತಲ್ಲ ಅದಕ್ಕೆ ನನಗೆ ಭಾಳ ಸಂತೋಷ ಆಗ್ತೈತ್ಲೆ ಅವ್ವ ದೇವ್ರ ಪೂಜೆ ಮಾಡುವುದಂದ್ರೆ ನಾನು ಯಾವಾಗ ಇದ್ದರೂ ದೇವ್ರು ಭಕ್ತಿ ಒಳಗೆ ಭಾಳ ಆದ್ರೂ ಅದಕ್ಕೆ ಎಲ್ಲರ ಪೂಜೆ ಪುನಸ್ಕಾರ ಎಲ್ಲರ ಇದ್ರೆ ಯಾರನ್ನಾರ ಅಜ್ಜಾರು ಬರ್ತಾರೆ ಅಂದ್ರೆ ಲಗು ಹೋಗ್ಬಡ್ತೀನಿ ಇಯಾ ಈಗೇನು ಕೇಳ್ತಿ ಮೊನ್ನೆ ಮೊನ್ನೆ ನೀನು ಇಲ್ದಿದ್ದ ಮನೆ ನೋಡು ಅಜ್ಜಾರ ಗುಡಿಗೆ ಹೋಗಿದೆ ಅಜ್ಜರ ಗುಡಿಗೆ ಹೋದಾಗ ಇವ್ರು ಬಂದಿದ್ರವ್ವ ನಮ್ಮ ನಕ್ಶಟ್ಟಿ ಕೊಪ್ಪಕ್ಕ ಯಾರು ಫಕೀರ್ ಶೇರಟ್ಟಿ ಅಜ್ಜಾರು ಮತ್ತು ಅವ್ರು ದಿಂಗಾಲೇಶ್ವರ ಅಜ್ಜಾರು ಬಂದಿದ್ದರು ಹೋಗಿ ಏನಲೇ ಅವ್ರ ಪ್ರವಚನ ಭಾಷಣ ಕೇಳೋಕೆ ಕೂತ್ರೆ ಮನಸು ಸಮಾಧಾನ ಆಗ್ತೈತಿ ಅದಕ್ಕೆ ನೋಡುವ ನಮ್ಮ ಆತ್ಮ ಶುದ್ಧಿ ಆಗ್ಬೇಕು ಅಂದ್ರೆ ನಾವು ಏನು ಅಲ್ಲಿ ಬೇರೆ ಬೇರೆ ಆಹಾರ ಎಲ್ಲ ತಿಂದ್ರೂ ಶುದ್ಧಿ ಆಗೋಲ್ಲ ನಾವು ಕೂತ್ಕೊಂಡು ಮನೆನಿ ಒಳಗಾಗಲಿ ಮನೆ ದೇವ್ರನ್ನ ಮಲಗಿಸಿ ಹೊರ್ಗಿನ ದೇವ್ರನ್ನ ದರ್ಶನ ಮಾಡೋಕೆ ಹೋದ್ರಂತೆ ಹಂಗೆ ಮಾಡ್ಬಾರ್ದು ಅದಕ್ಕೆ ಮನೆಯೊಳಗೆ ಎಷ್ಟು ಆಗಲಿ ಮನೆಯೊಳಗೆ ದೇವ್ರ ಪೂಜೆ ಮಾಡಿ ನಾವು ಹೊರ್ಗೆ ಹೋಗ್ಬೇಕು ಹೊರಗೆ ಹೋಗಿ ದೇವ್ರು ಕೈ ಮುಗಿಬೇಕು ಯಾಕಂದ್ರೆ ಎಲ್ಲಿ ಹೋದ್ರೂ ದೇವ್ರು ಒಬ್ನೇ ಹೌದು ಯಾವ ದೇಶಕ್ಕೆ ಹೋಗೂ ಎಲ್ಲಿ ಹೋಗು ಬಟ್ ಅವ್ರವ್ರು ಅವ್ರವ್ರು ತಮ್ಮ ತಮ್ಮ ದೇಶ್ದಾಗ ತಮ್ಮ ತಮ್ಮ ಊರ್ನ್ಯಾಗ ದೇವ್ರನ್ನ ಸೃಷ್ಠಿ ಮಾಡ್ಕೊಂಡಾರ ಇರುವ ದೇವ್ರು ಒಬ್ಬಾತ ಆತ್ಮ ಕ್ ದೇವ್ರು ಎಲ್ಲೋ ಇರಲಿ ಕಣ್ಣು ಮುಚ್ಕೊಂಡು ನೆನೆದಾಗ ಬರೋವ್ನೇ ದೇವ್ರು ಅದು ದೇವ್ರು ಅಂತಿ ನೋಡು ನಾನಂತೂ ನೀನು ಏನಂತಿ ಹೌದಿಲ್ಲೆ ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ದೇವ್ರನ್ನ ಧ್ಯಾನ ಮಾಡಿ ಭಾಳ ಇದನ್ನ ತಗೊ ಪೂಜೆ ಮಾಡೋದ್ರಿಂದ ಮನಸು ನೆಮ್ಮದಿ ಆಗಿರ್ತೇತಿ ಆರೋಗ್ಯವಾಗಿ ಇರ್ತಿ ಅದಕ್ಕೆ ನೀನು ಎಲ್ಲ ಒಂದಿಷ್ಟು ಅವು ಪದ್ಧತಿ ಗಿದ್ದತೀ ಆಮೇಲೆ ಏನು ನಮ್ಮ ಸಂಸ್ಕೃತಿವ ಅದಾವಲ ನಮ್ಮ ದೇಶದ್ದು ಅವ್ನೆಲ್ಲನೂ ಉಳಿಸಿ ಬೆಳ್ಸ್ಬೇಕು ಅದಕ್ಕೆ ಮಕ್ಳಿಗೂ ಕಲಿಸಿ ಮಾಡಲೇ ನೀನು ಮತ್ತು ಪೂಜೆ ಪುನಸ್ಕಾರ ಎಲ್ಲನೂ ಜಾಸ್ತಿ ಇಲ್ಲಿಲ್ಲೆವ್ವ ನಿಂಗೆ ಚಲೊ ಆಗಲಿ ಅಂತ ಹೇಳಹತ್ತೀನಿ ತ್ಯಾಂಕ್ಸ್ ಲೆಯಪ್ಪಾ ಇಷ್ಟು ಹೊತ್ತು ನಾನು ಏನು ಕೇಳಿದ್ದೀನಿ ಅಂದೆ ಹ್ಞೂ ಹ್ಞೂ ಆಯ್ತು ಆಯ್ತು ಚೆಂದ ಕೊಟ್ಟು ಪೂಜೆ ಗೀಜ ಮಾಡಿ ಬಾ ಆರಾಮ್ ಇರು ಕಾಲ್ ಮಾಡ್ತೀನಿ ತಗೊ ಮತ್ತೆ ಫ್ರೀ ಇದ್ದಾಗ ಹ್ಞೂ ಓಕೆ ಇಲ್ಲೆ ಬಾ ಹಾಂ ಹ್ಞೂ ಲೇ ಮಾಡ್ತೇನೆ ತಗೊ ನೀನು ಮಾಡು ಮಾಡು ನಾನು ಈಗ ಮಾಡ್ಬೇಕು ಪೂಜೆ ಇಡ್ಲ ಅಲ್ಲಿ ಬಾಯ್